ಹೂನ ಅಂಗಡಿಯವ್ರಾ ಹೌದಾ ಹಂಗಾದ್ರೆ ಈಗ ಮಾತಾಡಿದ್ದು ಸ್ವಲ್ಪ ಕಡಿಮೆ ಆಯಿತು ಹಂಗಾಗಿ ಮತ್ತೆ ಮಾತಾಡುವ ಹೇಳಿ ಈಗ ಹೂವಿನ ಮಾರುಗಳೆಲ್ಲ ಹೇಗೆ ಹೌದು ಮಾರು ಲೆಕ್ಕದಲ್ಲಿ

ಇನ್ನು ಸಣ್ಣ ಸಣ್ಣ ಪೂಜೆಗೂ ಹೂ ಕೊಡ್ತೀರಾ ಹ್ಞೂ ಹ್ಞೂ ಹ್ಞೂ

ಇನ್ನು ಮಾಲೆ ಅಲ್ಲ ಈ ಬಾಕೀ ರು ಗುಲಾಬಿ ಹೂವಿಂದು ಆಗಲೀ ಭೃಂಗ್ರಾಜದ್ದು ಆಗಲೀ ಯಾವ್ದಾದ್ರೂ ಕುತ್ಗೆಗೆ ಹಾಕುವಂಥದ್ದು ದೊಡ್ಡ ದೊಡ್ಡ ಮಾಲೆಗಳು ಹೋ ಹಾಗಾ

ಹ್ಞೂ ಹಾಗೇ ಬಿಡಿ ಗುಲಾಬಿ ಹೂವುಗಳು ಸಿಕ್ತದೆಯಾ

ಮತ್ತೆ ಇನ್ನು ಹ್ಞೂ ಹ್ಞೂ ಹೌದಾ

ಆಯಿತು ನೋಡುವ ಹಂಗಾದ್ರೆ ವಿಚಾರ ಮಾಡಿ ಹೇಳ್ತೇನೆ